ಹಲೋ ಮೇಡಮ್ ಅಲೋ ನೀವು ಶಿವದರ್ಶಿನಿ ಇದರಿಂದ ಮಾತಾಡೋದಾ ನಿಮ್ಮದು ಅಲ್ಲಿ ಸಾಂಪ್ರದಾಯಿಕ ಅಡುಗೆ ಇದರದ್ದು ಸಿಗ್ತದ್ಯ ನಮಗೆ ರೆಸಿಪಿನೆಲ್ಲ ನಮ್ಗೆ ರಾಗಿ ರೊಟ್ಟೀದು ಇದು ಬೇಕಿತ್ತು ನೀವು ಅದು ಯಾವ ಥರ ತಯಾರು ಮಾಡ್ತೀರಿ ಅದು ರಾಗಿ ರೊಟ್ಟಿ ಎಲ್ಲ ಹ್ಞೂ ಹಾಂ ಹೌದು ಆದರೆ ನೀವು ಆ ರೊಟ್ಟಿ ಮಾಡುವಾಗ ರಾಗಿಯಷ್ಟೇ ನೀವು ಯೂಸ್ ಮಾಡ್ತೀರಾ ಮತ್ತೆ ಬೇರೆ ಏನು ಹಿಟ್ಟು ಮಿಕ್ಸ್ ಮಾಡ್ತೀರಾ ಅದಕ್ಕೆ ಇವು ಆಂ ಓಕೆ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಓಕೆ ಹಾಗಾದರೆ ನಿಮ್ಮದು ಎಷ್ಟು ನಾಲ್ಕು ನಾಲ್ಕು ರೀತಿ ಚಟ್ನಿ ಕೊಡ್ತೀರಿ ನೀವು ಆಂ ಹಾಂ ಹಾಂ ಮತ್ತು ಒಂದು ಪ್ಲೇಟಿಗೆ ಎಷ್ಟು ಬೀಳ್ತದೆ ನಿಮ್ಮದು ಆಂ ಹಾಂ ಹಾಂ ಓಕೆ ಓಕೆ ಹಾಗಾದರೆ ಮತ್ತೆ ಮೊ ಒಂದು ಪ್ಲೇಟಿಗೆ ಎಷ್ಟು ಮೂವತ್ತು ರೂಪಾಯಿ ಅಲ್ವಾ ಇದಿಷ್ಟು ಚಟ್ನಿ ಕೊಡ್ತೀರಾ ಅದ್ರ ಜೊತೆಗೆ ಓಕೆ ಓಕೆ ಓಕೆ ಹಾಗೆ ನಮ್ಗೆ ಒಂದು ಎಷ್ಟು ಒಂದು ಇನ್ನು ಒಂದು ಮುನ್ನೂರು ಐನೂರರ ತನಕ ಸಿಗ್ಬೌದಾ ಹಾಂ ಹಾಂ ಹಾಂ ನಿಮ್ಗೆ ಹಾಗಾದರೆ ನಾನು ಡೇ ಇದು ಡೇಟ್ ಮತ್ತು ಇದು ವಾರ್ಡ್ರು ಕೊಡಲಿಕ್ಕೆ ನಿಮಗೆ ಇದು ಮಾಡಿ ನೀವು ವಾರಕ್ಕೆ ಒಂದು ಎರಡು ಮೂರು ಸಲ ನಾವು ಆರ್ಡ್ರು ಕೊಟ್ಟರೆ ಅಥವಾ ನಾವು ನೀವು ರೆಡೀ ರೆಡಿ ಇದ್ದರೆ ನಿಮ್ಮ ಹತ್ತಿರ ಆರ್ಡ್ರು ಕೊಟ್ಟ ಕೂಡಲೆ ಸಿಗುತ್ತ ನಮಗೆ ಇಲ್ಲ ನಾವು ಮೊದಲೇ ಹೇಳಿದರೆ ಮಾತ್ರ ಮಾಡಿ ಕೊಡ್ತೀರಾ ಆಂ ಹಾಂ ಹಾಂ ಓಕೆ ನಮಗೆ ಹೀಗೇ ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಸಸ್ವಲ್ಪ ಆರ್ಡ್ರು ಬಂದರೆ ಒಂದು ಐವತ್ತು ಅರುವತ್ತು ಹೀಗೆ ಬಂದರೆ ಪಟ್ಟನೆ ನಾವು ಒಂದು ಫೋನ್ ಕಾಲ್ ಕೊ ಮಾಡಿದ್ರೆ ನಿಮ್ಮ ಹತ್ತಿರ ಸಿಗ್ತದೆ ಅಂತಾಯಿತು ಆಂ ಹಾಂ ಹಾಂ ಹಾಂ ಅದೇ ಮಾಹಿತೀನ ಹಾಗಾದರೆ ನಾವು ಇವತ್ತೊಂದು ಐನೂರು ಆರ್ಡ್ರಿಗೆ ಇವತ್ತು ಹೇಳ್ತೇವೆ ನಿಮಗೆ ಹೀಗೆ ನಮಗೆ ಮಧ್ಯೆ ಮಧ್ಯೆ ಎಲ್ಲಾದರು ಬೇಕಾದರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೌದು ಅಲ್ಲವಾ ಹ್ಞೂ ಓಕೆ ಓಕೆ ಓಕೆ ಹಾಂ ಹ್ಞೂ ತ್ಯಾಂಕ್ ಯು ಮೇಡಮ್ ಇನ್ನು ಮತ್ತು ನಮ್ಗೆ ಒಂದು ಸಾಧಾರಣ ಒಂದು ಇಪ್ಪತ್ತೆರಡನೇ ತಾರೀಖಿಗೆ ಒಂದು ಐನೂರರದ್ದು ಮಾಡಬೇಕಿತ್ತು ಹನ್ನೆರಡು ಗಂಟೆ ಒಳಗೆ ಕಳಿಸಬೇಕು ನಮಗೆ ಆಂ ಇಪ್ಪತ್ತೆರಡು ಹನ್ನೆರಡು ಗಂಟೆ ಒಳಗೆ ಕಳಿಸ್ಕೊಡಿ ಅಷ್ಟು ಅಷ್ಟು ಚಟ್ನಿ ಮತ್ತು ಅದು ಐನೂರು ರೊಟ್ಟಿ ಹಾಂ ಹಾಂ ಓಕೆ ಓಕೆ ಓಕೆ